ಹೂವು ಅಂದರೆ ಇಷ್ಟ ಹೂವಿನ ಗಿಡ ಎದಕ್ಕೆ ಹಾಕ್ತೀವಿ ಅಂತ ಅಂದರೆ ಹೂವಿನ ಗಿಡ ಪೂಜೆಗೆ ಬರ್ತವೆ ನಾವೂ ಮುಡ್ಕೋಬೋದು ನೋಡೋಕ್ಕೆ ಚಂದವೂ ಕಾಣಿಸ್ತವೆ ಹಾಗಾಗಿ ಹೂವಿನ ಗಿಡ ಇಷ್ಟ ಹಣ್ಣು ಹಣ್ಣುಗಳೊಳಗೆ ಪೇರಳೆ ಹಣ್ಣು ಪಪ್ಪಾಯಿ ಹಣ್ಣು ಮತ್ತೆ ಕರ್ಬೂಜ ಹಣ್ಣು ದಾಳಿಂಬ್ರೆ ಹಣ್ಣು ಇವು ಎಲ್ಲವೂನೂ ತಿಂದರೆ ಆರೋಗ್ಯ ಒಳ್ಳೆಯದು ಅಂತ ಹೇಳಿ ಹಣ್ಣುಗಳನ್ನು ನೆಡ್ತೀವಿ ಮತ್ತೆ ತರಕಾರಿ ತರಕಾರಿ ಒಳಗೆ ಅಂದರೆ ಬದನೇಕಾಯಿ ಆಗಿರ್ಬೋದು ಮೆಣಸಿನ ಕಾಯಿ ಬೀನ್ಸು ಮತ್ತೆ ಟೊಮೊಟಾ ಈ ಥರದವೆಲ್ಲ ತರಕಾರಿನ ನಾವೇ ಗಿಡಗಳು ಹಾಕ್ಬಿಟ್ಟು ನಾವೇ ಬೆಳೆಸ್ತಾಯಿದ್ದೀವಿ ಮಾರ್ಕೆಟಲ್ಲಿ ಏನೂ ರೇಟ್ ಇರ್ತಾಯಿತ್ತು ಆ ರೇಟಲ್ಲಿ ತರೋಕ್ಕಾಗದೇ ನಾವೂ ಮನೆ ಹತ್ರನೇ ಬೆಳೆಸಿ ಅದನ್ನು ದುಗ್ ದುಡ್ಡು ಕೊಟ್ಟು ಕೊಂಡು ಕೊಂಡಂಗೆ ನಾವೇ ಮನೆ ಹತ್ರನೆ ಹಾಕಿ ಬೆಳೆಸ್ತೀವಿ ಗಿಡಗಳು ಬೆಳೆಸಬೇಕು ತರಕಾರಿ ಹೂವಿನ ಗಿಡ ಬೆಳೆಸಬೇಕಂದ್ರೆ ಚೆನ್ನಾಗಿ ನನಗೆ ಬಹಳ ಇಷ್ಟ